ಹಲೋ ಗುಡ್ ಮಾರ್ನಿಂಗ್ ಮೇಡಮ್ ನಮಸ್ತೇ ಇದು ಪ್ರಿನ್ಸಿಪಾಲ್ ಮೇಡಮ್ ಅವರಾ ಅದೇ ನಾವು ದೊಡ್ಡಬಳ್ಳಾಪುರ ಇಂದ ಮಾತಾಡ್ತಾ ಇದ್ದೀವಿ ಅದೆ ನಮ್ಮ ಮಗಳದ್ದು ನೈಂಟಿ ಸಿಕ್ಸ್ ಪರ್ಸೆಂಟ್ ಬಂದಿದೆ ಟೆಂತ್ ಕ್ಲಾಸಲ್ಲಿ ನಮಗೆ ಒಂದು ಮೂರು ನಾಲ್ಕು ಜನ ನಿಮ್ಮ ಕಾಲೇಜ್ ಬಗ್ಗೆ ಹೇಳಿದರು ಚೆನ್ನಾಗಿ ಅದಕ್ಕೋಸ್ಕರ ನಾನು ಎನ್ಕ್ವೈರಿ ಮಾಡ್ತಾಯಿದ್ದೀನಿ ಕಾಲೇಜ್ಗಳು ಯಾರೋ ಹೇಳಿದರು ನಮ್ಮ ಫ್ರೆಂಡ್ ಅವರೆಲ್ಲ ಹೇಳಿದರು ನಿಮ್ಮ ಕಾಲೇಜ್ ಚೆನ್ನಾಗಿದೆ ಅಂತ ನಾನು ದೊಡ್ಡ ದೊಡ್ಡಬಳ್ಳಾಪುರ ಮೇಡಮ್ ಹಾಂ ಅದೇ ಏನೇನು ಕೋರ್ಸಸ್ ಇದೆ ಏನು ಫೆಸಿಲಿಟೀಸ್ ಇದೆ ಕಾಲೇಜ್ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ತೀರಾ ಹಾಸ್ಟ್ಲು ಇದೆಯಾ ಏನು

ಇಲ್ಲ ಅವ್ಳು ಸೈನ್ಸ್

ಹ್ಞೂ ಹ್ಞೂ ಹಾಸ್ಟೆಲ್ ಫೆಸಿಲಿಟಿ ವ್ಯಾನ್ ಎಲ್ಲ ಇದೆಯಾ ಮೇಡಮ್ ನಮ್ಮ ಊರಿಗೆಲ್ಲ ಬರುತ್ತಾ ಹಾಂ

ಹಾಂ

ಹಾಂ ನಮಗೆ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಹೇಳಿದ್ದಾರೆ ಅದಕ್ಕೇನೆ ನಾನು ಕಾಲ್ ಮಾಡಿದ್ದು ಅದೇ ಅಲ್ಲಿ ದೊಡ್ಡ ಬಳ್ಳಾಪುರಕ್ಕೆ ನಮಗೆ ಬರುತ್ತಾ ಮೇಡಮ್ ವ್ಯಾನ್ ಎಲ್ಲ ಆ ಕಡೆ ಹ್ಞೂ ವ್ಯಾನ್ ಸೇವೆ ಇದು ಪಾಸಿಂದು ಫೆಸಿಲಿಟಿ ಎಲ್ಲ ಚೆನ್ನಾಗಿದೆಯಲ್ಲ ಮೇಡಮ್ ಫುಡ್ ಎಲ್ಲ

ಹ್ಞೂ ಏನು ಡಿಸ್ಕೌಂಟ್ ಏನಾದರೂ ಕೊಡ್ತೀರಾ ಮೇಡಮ್ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿ ಬಂದಿದೆಯಲ್ಲ

ಹ್ಞೂ ಎಲ್ಲ ಹಾಂ ಹ್ಞೂ ಹಾಂ

ಸರಿ ಮೇಡಮ್ ನಾಳೆ ಬಂದು ನಾವು ಅದೇ ಮಗಳನ್ನೂ ಕರ್ಕೊಂಡು ಬರ್ತೀವಿ ಅವ್ಳು ಯಾವ ಕೋರ್ಸ್ ತಗೋತಾರೆ ಅದು ಭೇಟಿ ಮಾಡ್ತೀವಿ ಮೇಡಮ್ ಹ್ಞೂ ಸರಿ ಮೇಡಮ್ ಹಾಂ ಆಯ್ತು ಮೇಡಮ್ ನಾಳೆ ಬರ್ತೀವಿ ಹಾಂ